ಹಾಲೋ ಹಲೋ ಹಲೋ ಹೇಳಿರಿ ಹಾಂ ಹೌದ್ರಿ ಹೌದು ಹಾಂ ಹೌದು ರಿ ಹೇಳಿರಿ ಹಾಂ

ಹೌದಾ ಹಾಂ ನಿಮ್ಮ ಹೆಸ್ರು ಏನು ರಿ ಹಾಂ ಹೌದು ರಿ ಇಲ್ಲ ಇದ್ದೀವಿ ಹಾಸ್ಪಿಟ್ಲಲ್ಲೇ ನಿಮ್ಮ ಹೆಸ್ರ್ ಏನು ರಿ ಹೌದಾ ಹಾಂ ಹಾಂ ಯಾವ ಊರು ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಏನಾಗಬೇಕಿತ್ತಮ್ಮ ಹೇಳ್ರಿ ಹೌದ್ರಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅದಕ್ಕೆ ನೀವು ಏನು ಮಾಡಿ ಇವತ್ತು ಸಾಯಂಕಾಲ ಬಂದುಬಿಡ್ರಿ ಏಳು ಗಂಟೆಗೆ ನಾನು ಸ್ಕ್ಯಾನ್ ಮಾಡಿ ಹೇಳ್ತೀನಿ ನಿಮ್ಗೆ ಏನಾಗೈತಿ ಏನಿಲ್ಲ ಅಂತ್ಹೇಳಿ ಆಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕೋ ಅದಕ್ಕೇನು ಮೆಡಿಸಿನ್ ಕೊಡಬೇಕೋ ಅದೆಲ್ಲ ನಾನು ಕೊಡ್ತೀನಂತೆ ಹಾಂ ಹಾಂ ಏನೂ ಪರವಾಗಿಲ್ಲ ಏನಿಲ್ಲ ಒಂದು ಒಂದು ಸಾವಿರ ಅಷ್ಟೇ ಆಗೋದು ಮೆಡ್ಸಿನ್ ಕೂಡ ಕಡ್ಮೆಯೇ ಬರಿತೀನಿ ತಗೊಳ್ಳಿರಿ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯ್ದು ಬರಿತೀನಿ ಅಂತೆ ಮೆಡ್ಸಿನ್ ಅಷ್ಟೇ ಭಾಳ ಏನು ಬರಿಯಲ್ಲ ಹಾಂ ಸ್ಕ್ಯಾನ್ ಮಾಡೋಕ್ಕೆ ಮಾಡಬೇಕ್ರಿ ಸ್ಕ್ಯಾನ್ ಮಾಡ್ಬೇಕು ಹಾಂ ಹಾಂ ಸ್ಕ್ಯಾನ್ ಮಾಡಿ ಅದು ಎಲ್ಲೆಲ್ಲಿ ಏನಾಗಿದ್ಯೋ ಏನೋ ಎಲ್ಲ ನೋಡೋಣ ನರ ವೀಕೆ ಆಗಿದ್ಯೋ ಏನೋ ನರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಏನೋ ನೋಡೋಣ ನೋಡಿಬಿಟ್ಟು ಆಮೇಲೆ ನಾನು ನಿಮಗೆ ಹಾಂ ಆರೂವರೆ ಏಳು ಗಂಟೆಗೆ ಬನ್ರಿ ಅವಾಗಂದರೆ ನಾನು ಇರ್ತೀನಿ ಹ್ಞೂ ಸರಿ ಆಯ್ತು ರೀ ಹಾಂ ಕಟ್ ಮಾಡಿ